ನಮ್ಮ ಶಾಲೆಯಲ್ಲಿ ನಾನು ಪ್ರೌಢಶಾಲೆಯಲ್ಲಿ ಇರಬೇಕಾದರೆ ಪ್ರತಿಭಾ ಕಾರಂಜಿಯ ಸ್ಪರ್ಧೆ ನಡೆಯುತ್ತಿತ್ತು ಅಲ್ಲಿ ನಾನು ಆಮೆಯ ಕಲಾಕೃತಿ ಕ್ಲೇ ಮಾಡೆಲ್ ಮಾಡಲು ಸಿದ್ಧಗೊಳಿಸಿದ್ದು ಅದನ್ನು ಕನಿಷ್ಠ ಸಮಯ ನನಗೆ ಪೂರ್ಣಗೊಳಿಸಲು ಒಂದರಿಂದ ಎರಡು ಗಂಟೆ ಬೇಕಾಯಿತು ಅದರ ವಿನ್ಯಾಸ ರೂಪು ರೇಷೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮತ್ತು ಟೀಚರ್ಸ್ಗಳ ಸಹಾಯದಿಂದ ಅದನ್ನು ಪೂರ್ಣಗೊಳಿಸಿದೆ ಮತ್ತು ಎಲ್ಲರೂ ನನಗೆ ಪ್ರಶಂಸಿಸಿದರು ಎಂದು ನಾನು ಹೇಳುತ್ತೇನೆ